ನಾವು ಅಡುಗೆ ಮಾಡುವಾಗ ಅನುಸರಿಸ ಬೇಕಾದಂಥ ಸಂಪ್ರದಾಯ ಮತ್ತು ಮೂಢನಂಬಿಕೆಗಳು ಏನಂದ್ರೆ ಒಂದು ನಮ್ಮಲ್ಲಿ ಸಂಪ್ರದಾಯಕವಾಗಿ ಅಡಿಗೆ ಮಾಡುವಾಗ ಕೆಲವು ಹಬ್ಬಗಳನ್ನ ಆಚರ್ಣೆ ಮಾಡ್ತೀವಿ ಆ ಹಬ್ಬಗಳಲ್ಲಿ ಆಯಾ ಸಂಬಂಧಕ್ಕೆ ಸಂಬಂಧಪಟ್ಟಂಗೆ ಮಾತ್ರ ಅಡಿಗೆಯನ್ನು ಮಾಡ್ತೀವಿ ಈಗ ಉದಾಹರಣೆ ದೀಪಾವಳಿ ದೀಪಾವಳಿ ಬಂತು ಅಂತಂದ್ರೆ ಹೋಳಿಗೆ ಕಡುಬು ಆ ಥರದ್ದೆಲ್ಲ ಮಾಡ್ತೀವಿ ಸಂಕ್ರಮಣ ಬಂತು ಅಂತಂದರೆ ಅಲ್ಲಿ ಎಳ್ಳು ಹೋಳಿಗೆ ಕಡಲೆ ಶೇಂಗಾ ಹೋಳಿಗೆ ಮತ್ತು ಬೇರೆ ಬೇರೆ ಥರದ್ದು ಸಿಹಿ ಊಟ ಮಾಡ್ತೀವಿ ಜಾತ್ರೆ ಬಂತು ಅಂದರೆ ಮಾದಲಿ ಮಾಡ್ತೀವಿ ನಮ್ಮ ಕಡೆ ರೊಟ್ಟಿ ಕುಟ್ಟಿ ಅದಕ್ಕೆ ಬೆಲ್ಲ ಸೇರಿಸಿ ಅದನ್ನು ಮಾದಲಿ ಮಾಡ್ತೀವಿ ಅದು ಅಲ್ದೇ ನಾಗ್ರ ಪಂಚಮಿ ಆ ಥರದ್ದು ಬಂತು ಅಂದ್ರೆ ಉಂಡೆಗಳನ್ನ ಮಾಡ್ತೀವಿ ಉಂಡೆಗಳನ್ನ ಮಾಡೋದ್ರ ಜೊತೆಗೆ ಅದ್ರ ಜೊತೆಗೆ ನಾವು ಏನು ಮಾಡ್ತೀವಿ ಕೋಡುಬಳೆಗಳ್ನ ಮಾಡ್ತೀವಿ ಅಂದರೆ ಸಾಂಪ್ರದಾಯಿಕವಾಗಿ ಒಂದೊಂದು ಉಂಡೆಗಳ್ನ ಇದಕ್ಕೆ ಕೊಡುವಂಥದ್ದು ನಾಗ್ರ ಪಂಚಮಿ ಒಳಗೆ ನಾಳೆ ಪಂಚಮಿ ಅಂದ್ರೆ ಇವತ್ತಿನ ಕಿನ್ ಮೊದಲು ಇನ್ನೂ ಒಂದು ಏನಂದ್ರೆ ರೊಟ್ಟಿ ಹಬ್ಬ ಮಾಡ್ತೀವಿ ರೊಟ್ಟಿ ಹಬ್ಬ ಏನು ಅಂತಂದರೆ ಎಳ್ಳುಗಳ್ನ ಹಚ್ಚಿ ರೊಟ್ಟಿ ಮಾಡ್ತೀವಿ ಒಂದು ಸಜ್ಜೆ ರೊಟ್ಟಿ ಮಾಡ್ತೀವಿ ಇಲ್ಲ ಅಂದ್ರೆ ಜೋಳದ ರೊಟ್ಟಿ ಸಜ್ಜೆ ರೊಟ್ಟಿ ಜೋಳದ ರೊಟ್ಟಿಗಳಲ್ಲಿ ಎಲ್ಲ ಥರದ ತರಕಾರಿಗಳ್ನ ಅಂದರೆ ಎಲ್ಲ ಥರದ್ದು ಸೊಪ್ಪುಗಳನ್ನೂ ಕೂಡ ತೊಗೊಂಬಂದು ಆಮೇಲೆ ಅದಕ್ಕೆ ಶೇಂಗಾ ಪುಡಿ ಕಡಲೆ ಪುಡಿ ಹಿಟ್ಟು ಅದನ್ನು ಮನೆ ಮನೆಗೆ ವಿದ್ ಹಂಚ್ತಿವಿ ಅದರಿಂತ ಏನಾಗುತ್ತೆ ಅಂತ ಅಂದರೆ ಅವತ್ತಿನ ದಿನ ಎಲ್ಲ ಪೌಷ್ಟಿಕಾಂಶವುಳ್ಳ ಇರ್ತಕ್ಕಂಥ ಊಟನ ನಾವು ಮಾಡಿದಂಗೆ ಅಂದ್ರೆ ಎಲ್ಲ ಥರದ ಸೊಪ್ಪು ಎಲ್ಲ ಥರದ ತರಕಾರಿ ಎಲ್ಲ ಥರದ ಪುಡಿಗಳು ಇರೋದ್ರಿಂತ ಊಟದಲ್ಲಿ ಕೂಡ ಅನುಕೂಲ ಆಗುತ್ತೆ ಹಾಗಾಗಿ ಅಲ್ಲಿ ನಮ್ಗೆ ಪೋಷ್ ದೇಹಕ್ಕೆ ಪೋಷಕಾಂಶ ಕೂಡ ಸಿಗುತ್ತೆ ಅದು ಸಂಪ್ರದಾಯ ಇದ್ದರೂ ಕೂಡ ಆರೋಗ್ಯಕರವಾಗಿರುವಂಥ ಸಂಪ್ರದಾಯಗಳು ಇನ್ನೂ ಒಂದು ಏನು ಅಂತಂದರೆ ನಾವು ಮನೆಯಲ್ಲಿ ಹಿರಿಯರನ್ನು ಕೂಡ ಮಾಡ್ತೀವಿ ಮನ್ಯಾಗ ಹಿರಿಯರ್ನ್ ಯಾಕೆ ಮಾಡ್ತೀವಿ ಅಂತಂದರೆ ಅವರೂ ನಮ್ಮ ಜೊತೆ ಕುತ್ಕೊಂಡು ಊಟ ಮಾಡ್ತಾರೆ ಅನ್ನೋ ಲೆವೆಲ್ಲಿಗೆ ನಾವು ಮಾಡ್ತಕ್ಕ ಮಾಡಿರ್ತಕ್ಕಂಥ ಅಡುಗೆನ ಈ ಹೋಳಿಗೆ ಇರ್ಬೋದು ಅನ್ನ ಸಾರು ಕಡುಬು ನಾವೆಲ್ಲ ಏನೆಲ್ಲ ಊಟ ಮಾಡ್ತೀವಿ ಅಲ್ಲವಾ ಅದನ್ನೆಲ್ಲನೂ ಕೂಡ ಒಂದು ಎಲೆ ಒಳಗಿಟ್ಟು ಆವತ್ತಿನ ದಿನ ಹೊಸ ಸೀರೆ ಹೊಸ ಬಟ್ಟೆ ತಂದ ಆ ಹಿರಿಯರ್ನ ಮಾಡಿ ಅವರಿಗೆ ನಾವು ಸಮರ್ಪಣೆ ಮಾಡ್ದಂಗೆ ಹೊಸ ಬಟ್ಟೆಗಳನ್ನ ಉಡಿಸ್ದಂಗೆ ಹೊಸ ಬಟ್ಟೆಗಳನ್ನ ಸಮರ್ಪಣೆ ಮಾಡಿ ಹೊಸದನ್ನ ಊಟ ಮಾಡಿಸುವಂಥದ್ದನ್ನ ನಾವು ಮಾಡ್ತೀವಿ ಇದರಿಂತ ಏನಾಗುತ್ತೆ ಅಂತ ಅಂದರೆ ಒಂದು ನಮ್ಮ ಜೊತಿಗೆ ಅವರು ಹಿರಿಯರು ಕೂಡ ಪಾಲುದಾರರಾಗಿದ್ದಾರೆ ನಾವೂ ಕೂಡ ಪಾಲುದಾರ ಆಗಿದ್ದೀವಿ ಎಲ್ಲ ಕುಟುಂಬದವರು ಸೇರಿ ಮಾಡತಕ್ಕಂಥ ಒಂದು ಊಟಕ್ಕೆ ಇದನ್ನು ನಾವು ಸಂಪ್ರದಾಯ ಬದ್ಧವಾಗಿನೂ ಕೂಡ ನಾವು ಮಾಡ್ತೀವಿ ಇನ್ನೊಂದು ಏನು ಸಂಪ್ರದಾಯದೊಳಗೆ ಅಂತಂದರೆ ಊಟ ಮಾಡುವಾಗ ಕ್ರಮಬದ್ಧವಾಗಿ ಊಟ ಮಾಡುವಂಥದ್ದು ಒಂದು ಏನು ಅಂತಂದರೆ ಚಕ್ಮಕ್ಕಿ ಹಾಕೊಂಡು ಶಿಸ್ತಿಂದ ಊಟ ಮಾಡಬೇಕು ಈಗ ನಾವು ಹೆಂಗ್ ಬೇಕೋ ಹಂಗೆ ಕುತ್ಕೊಂತಾರೆ ಕೆಲವೊಬ್ರು ಎಲ್ಲ ಕೈ ಊರಿ ಊಟ ಮಾಡ್ತಾರ ಮಲ್ಕೊಂಡು ಊಟ ಮಾಡ್ತಾರ ಇನ್ನೊಬ್ಬರು ವ ಗೋಡಿಗೆ ಒರ್ಕೊಂಡು ಊಟ ಮಾಡ್ತಾರ ಅನ್ನ ತಟ್ಟೆ ಎಲ್ಲೋ ಇರುತ್ತೆ ಗೋಡಿಗೆ ಒರ್ಕೊಂಡು ಇರ್ತಾರ ಇದರಿಂದ ಏನಾಗತ್ತೆ ಅಂದರೆ ಆರೋಗ್ಯ ಕೆಡುತ್ತೆ ಹೊರ್ತು ಅವ್ರ ಆರೋಗ್ಯ ಸರಿ ಆಗಂಗಿಲ್ಲ ಹಂಗಾಗಿ ನಾವು ಊಟ ಮಾಡುವಾಗ ಶಿಸ್ತಿಂದ ಕೂತ್ಕೊಂಡು ಎಲ್ಲರೂ ಸೇರಿ ಊಟ ಮಾಡೋದ್ರಿಂತ ಒಂದು ಗುಕ್ಕು ಜಾಸ್ತಿನೇ ಹೋಗುತ್ತ ಹೊರ್ತ ಒಂದು ಗುಕ್ಕು ಕಡಿಮೆ ಹೋಗಲ್ಲ ಇದರಿಂದ ನಮ್ಮ ಆರೋಗ್ಯವಾಗಿನೂ ಕೂಡ ನಾವು ಇರ್ತೀವಿ ಆಮೇಲೆ ಎಲ್ಲೋ ನೋಡ್ಕೊತ ಏನೇನೋ ತಿನ್ಕೊತ ಮಾಡೋದ್ರಿಂತ ನಮ್ಮ ತಟ್ಟೆ ಒಳಗೆ ಇರ್ತಕ್ಕಂಥ ಅನ್ನಕ್ಕೆ ನಾವು ಬದ್ಧರಾಗಿ ಊಟ ಮಾಡಬೇಕು ಅದನ್ನು ಒಂದು ತುತ್ತನ್ನು ಸಾಂಪ್ರದಾಯಿಕವಾಗಿ ನಮ್ಮಲ್ಲಿ ಏನು ಮಾಡ್ತಾರ ಅಂದರೆ ಫಸ್ಟ್ನೆ ತಟ್ಟಿಗೆ ಹಾಕೊಂಡ್ರು ಅಂದ್ರೆ ಫಸ್ಟ್ನೆ ತುತ್ತನ್ನು ಒಂದು ಸಲ್ಪ ಭೂಮಿ ಮೇಲೆ ಅಂದ್ರೆ ಭೂಮಿ ತಾಯಿಯೂ ಕೂಡ ಊಟ ಮಾಡಬೇಕು ಅಂತ ಭೂಮಿ ಮೇಲೆ ಒಂದಿಷ್ಟು ಇಟ್ಟು ಆಮೇಲೆ ಅದನ್ನು ಸಂಪ್ನ್ ನಮಸ್ಕಾರ ಮಾಡಿ ಒಂದನೇ ತುತ್ತನ್ನು ನಮಸ್ಕಾರ ಮಾಡಿ ಊಟ ಮಾಡ್ತಾರೆ ನಮ್ಮ ಕಡೆ ಇದರಿಂತ ವ್ ಏನಾಗುತ್ತೆ ಅಂತ ಅಂದರೆ ಅನ್ನದಾತ್ನ ಅಂದರೆ ಅನ್ನಪೂರ್ಣೇಶ್ವರಿಗೆ ಒಂದು ಗೌರವ ಕೊಟ್ಟಂಗೆ ಅನ್ನಪೂರ್ಣೇಶ್ವರಿಗೆ ನಮನ ಮಾಡಿದಂಗೆ ಹಾಗಾಗಿ ನಮ್ಮಲ್ಲಿ ಅದೇ ರೀತಿಯೂ ಕೂಡ ಊಟ ಮಾಡ್ತಾರೆ ಇನ್ನೊಂದು ಏನು ಅಂತಂದ್ರೆ ನಮ್ಮ ಮನೆ ನಮ್ಮ ಕಡೆಗೆಲ್ಲ ಜಾಸ್ತಿ ಮಾಡುವ ಊಟ ಮಾಡುವಂಥದ್ದು ರೊಟ್ಟಿ ಅನ್ನ ಸಾರು ಪಲ್ಯ ಈ ಥರದ್ದೆಲ್ಲ ಜಾಸ್ತಿ ಮಾಡ್ತಾರೆ ಬಿಡ್ದಿನ ಎಲ್ಲ ಹಬ್ಬ ಹುಣಿಮೆ ಅಮಾಸ್ಯೆಗಳು ಬಂದವು ಅಂತಂದರೆ ಅಮವಾಸ್ಯೆ ಬಂತು ಅಂದ್ರೆ ಹುಗ್ಗಿ ಆ ಥರದ್ದೆಲ್ಲ ಮಾಡ್ತಾರೆ ಆಮೇಲೆ ಹುಣ್ಣಿಮೆಗಳು ಬಂದರೆ ಹೋಳ್ಗೆ ಮಾಡ್ತಾರೆ ಅದ್ರ ಜೊತಿಗೆ ಇನ್ನೊಂದು ಏನು ಅಂದರೆ ಸಿಹಿ ಊಟದೊಳಗೆ ಹೋಳ್ಗೆ ಹಪ್ಳ ಸಂಡಿಗೆ ಅನ್ನ ಸಾರು ಎಲ್ಲನೂ ಕೂಡ ಮಾಡಿಕೊಂಡು ಊಟ ಮಾಡ್ತಾರೆ ಇದ್ರಿಂತ ಏನು ಆಗತ್ತೆ ಅಂದ್ರೆ ಈಗ ಬೆಲ್ಲ ಜಾಸ್ತಿ ತಿನ್ನೋದ್ರಿಂದ ಕಬ್ಬಿನಾಂಶ ಸಿಗುತ್ತೆ ಮನ್ ಮನುಷ್ಯನಿಗೆ ಅಂದರೆ ಎಲುಬುಗಳ ಇದಾಗುತ್ತೆ ಸ್ಟ್ರೆಂತ್ ಆಗುತ್ತೆ ಆಮೇಲೆ ರಕ್ತಸಂಚಲನ ಚೆನ್ನಾಗಿ ಆಗತ್ತೆ ಹಾಗಾಗಿ ಪ್ರತಿ ಒಂದನ್ನು ಕೂಡ ಊಟದಲ್ಲಿ ಒಂದು ಒಂದೊಂದೇ ಒಂದೊಂದು ಒಂದೊಂದು ಥರದ್ದು ನಮ್ಗೆ ಆಹಾರದ ಮೂಲಕ ಪೌಷ್ಟಿಕಾಂಶ ಸಿಗೋದ್ರಿಂತ ಊಟ ಮಾಡ್ತೀವಿ ಇನ್ನೊಂದು ನಮ್ಮಲ್ಲಿ ಊಟ ಮಾಡ್ಬೇಕಾದ್ರೆ ಅಥ್ವಾ ಅಡುಗೆ ಮಾಡ್ಬೇಕಾದ್ರೆ ಫಸ್ಟಿಗೆ ನಾಶ್ ಒಂದೊಳ್ಳೆಯ ನಾಷ್ಟಾನೇ ಮಾಡಲಿ ಅಡಿಗೇನೆ ಮಾಡಲಿ ಏನೇ ಮಾಡಲಿ ಫಸ್ಟ್ ಒಂದು ತುತ್ತು ತಗದು ಇಡ್ತಾರೆ ಬೋಗಣೆಂದ ಯಾಕೆ ತಗದು ಇಡ್ತಾರೆ ಅಂದರೆ ಇದನ್ನು ಮೇಲುಗಡೆ ಹಾಕ್ತಾರೆ ಅಂದರೆ ಮಾಳ್ಗಿ ಮೇಲೆ ಹಾಕ್ತಾರ ಮಾಳ್ಗಿ ಮೇಲೆ ಯಾಕೆ ಹಾಕ್ತಾರ ಅಂದ್ರೆ ಅಲ್ಲಿ ಇರ್ತಕ್ಕಂಥ ಆ ಮಾಳ್ಗಿಗಿ ಬ ಮೇಲೆ ಹಾರಾಡುವಂಥ ಕಾಗೆ ಗುಬ್ಬಿ ಅದನ್ನು ಎಲ್ಲಾನು ಊಟ ಮಾಡಬೇಕು ಯಾಕಂದ್ರೆ ಆ ಪ್ರಾಣಿ ಪಕ್ಷಿಗೂ ಕೂಡ ನಾವು ಕೊಟ್ಟಂಗೆ ಅದೂ ಕೂಡ ತಾನು ಒಬ್ಬರೇ ತಿನ್ನಲಾರ್ದೇ ಇನ್ನೊಬ್ರನ್ನೂ ಕರ್ಕೊಂಡು ತಿನ್ನತ್ತೆ ಅದು ಕಾಗೆ ಹಾಗೆ ನಮ್ಮ ಮನೆ ಒಳಗೂ ಕೂಡ ನಾವಷ್ಟೇ ಊಟ ಮಾಡೋದಲ್ದೆನೇ ನಾವು ಹಿರಿಯರನ್ನು ಕರ್ಕೊಂಡು ಅಥ್ವಾ ನಮ್ಮ ಮನೆ ಒಳಗೆ ಬೇರೆಯವ್ರು ಇರ್ತಾರೆ ಅಂದ್ರೆ ಅಕ್ಕ ತಂಗಿಯರು ಇರ್ತಾರೆ ಅಥ್ವಾ ಮನೆ ಪಕ್ಕಕ್ಕೆ ಚಿಕ್ಕಪ್ಪನ ಮಕ್ಳು ಇರ್ತವೆ ದೊಡ್ಡಪ್ಪನ ಮಕ್ಳು ಇರ್ತವೆ ಮಾಮನ ಮಕ್ಳು ಇರ್ ಅವ್ರನ್ನು ಎಲ್ಲರ್ನೂ ಕರ್ಕೊಂಡು ಕೂಡ ನಾವು ಹಬ್ಬ ಹರಿದಿಂದ್ ಒಳಗೆ ಊಟ ಮಾಡ್ತೀವಿ ಒಂದು ಸಲ ಅವ್ರ ಮನೆಗೆ ನಾವು ಊಟ ಮಾಡ್ತೀವಿ ನಮ್ಮ ಮನಿಗೆ ಬಂದು ಅವ್ರು ಊಟ ಮಾಡ್ತಾರೆ ಈ ಥರದ್ದೆಲ್ಲ ಸಂಪ್ರದಾಯಗಳು ನಮ್ಮಲ್ಲಿದೆ ಇನ್ನೂ ಒಂದು ಏನು ಅಂತಂದರೆ ನಮ್ಮಲ್ಲಿ ಬೆ ವ ಈಗ ಎಳ್ಳು ಅಮಾವಾಸ್ಯೆ ಬಂತು ಅಥವಾ ಇದು ಸಂಕ್ರಾಂತಿ ಬಂತು ಅಂತಂದ್ರೆ ಹೊಲಕ್ ಹೋಗೋದು ಉ ಜಾಸ್ತಿ ಜನ ಹೊಲಗಡ್ ಹೊಲಗಳಿಗೆ ಹೋಗಿ ಹೊಲದಲ್ಲಿ ರೊ ಮನೆಯಲ್ಲಿ ಮಾಡಿರತಕ್ಕಂಥ ಎ ಸಜ್ಜೆ ರೊಟ್ಟಿ ಎಳ್ಳು ರೊಟ್ಟಿ ಅಥ್ವಾ ಆ ಥರದ್ದನೆಲ್ಲ ತರಕಾರಿ ಪಲ್ಯ ಕಾಳುಗಳ ಪಲ್ಲೆ ಅವನ್ನೆಲ್ಲ ಕಟ್ಕ್ಯಂಡು ಹೋಗಿ ಹೊಲ್ದಲ್ ಕೂತ್ಕೊಂಡು ಹೊಲದೊಳಗುನು ಕೂಡ ಒಣೆನರ್ನ ಎಲ್ಲರನ್ನು ಕರ್ಕಂಡು ಹೋಗಿ ಅಲ್ಲಿ ಊಟ ಮಾಡಿಸ್ತಾರ ಇದು ಒಂದು ರೀತಿಯಿಂದ ಸಂಪ್ರದಾಯ ನೋಡಿರಿ ಅಲ್ಲಿ ಹೊರಗಡೆ ಗಾಳಿಗೂನು ಕೂಡ ನಮ್ಗೆ ಊಟ ಸಿಗುತ್ತೆ ಆಮೇಲೆ ಜೊತೆಗೆ ವಿವಿಧ ರೀತಿಯಿಂದ ತ ವಿವಿಧ ವಿವಿಧ ರೀತಿಯ ತರಕಾರಿ ಮತ್ತು ರೊಟ್ಟಿಗಳ ಬಳಸೋದ್ರಿಂತ ಪೌಷ್ಟಿಕಾಂಶ ಸಿಗುತ್ತೆ ಹೀಗಾಗಿ ಆರೋಗ್ಯಕರವಾಗಿ ಇರಬೇಕು ಮನುಷ್ಯ ಅಂತಂದರೆ ನಾವೆಲ್ಲದನ್ನು ಊಟ ಮಾಡಬೇಕು ಎಲ್ಲದರ ಬಗ್ಗೆಯೂ ನಮಗೆ ಕಾಳಜಿ ಇರಬೇಕು ಮತ್ತು ನಾವು ಯಾವುದೇ ರೀತಿಯಿಂದ ಮೂಢನಂಬಿಕೆಗಳಿಗೆ ಸಂಬಂಧಪಟ್ಟಂಗೆ ನಾವು ಯಾವುದನ್ನೂ ಮಾಡಲ್ಲ ಒಂದು ಅದು ಮೂಢನಂಬಿಕೆ ಇದ್ದರೂ ಕೂಡ ಅದು ಆರೋಗ್ಯಕರವಾಗಿತ್ತು ಅಂದರೆ ಅದು ಮೂಢನಂಬಿಕೆ ಅಲ್ಲ ಯಾವ್ದು ಆರೋಗ್ಯಕರವಾಗಿ ಇರುವುದಿಲ್ಲ ಅದು ಮೂಢನಂಬಿಕೆಗಳಾಗಿ ವರ್ತಮ್ ಇದು ಪಾಲ್ಗೊಳ್ಳುತ್ತೆ ಇನ್ನೂ ಒಂದು ಏನು ಅಂತ ಅಂದರೆ ನಾವು ಮೂಢನಂಬಿಕೆಗಳನ್ನ ಅಂದ್ಕೊಳ್ಳೋದಕ್ಕಿಂತ ನಮ್ಮಲ್ಲಿ ನಾವು ನಮ್ಮ ಆರೋಗ್ಯಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಆಹಾರವನ್ನು ಊಟ ಮಾಡಿದರೆ ಯಾವುದೂ ಮೂಢನಂಬಿಕೆ ಅಲ್ಲ ಈಗ ಉದಾಹರಣೆ ಗರ್ಭಿಣಿ ಹೆಣ್ ಮಕ್ಕಳಿಗೆ ಪಪ್ಪಾಯಿ ಕೊಡಬಾರ್ದು ಅಂತಾರೆ ಪಪ್ಪಾಯಿ ಕೊಡಬೇಕು ಯಾಕಂದ್ರೆ ವಿಟಮಿನ್ ಸಿ ಇರೋದ್ರಿಂತ ಆ ಮಗುವಿಗೂ ಮತ್ತು ಆ ಇಕ್ಯು ಗರ್ಭಿಣಿಗೂನು ತುಂಬ ಒಳ್ಳೇದಾಗತ್ತೆ ಇದು ಮೂಢನಂಬಿಕೆ ಆದರೆ ನಾವು ಮಾಡ್ತಕ್ಕಂಥದ್ದು ಏನು ಅಂತಂದರೆ ಆರೋಗ್ಯಯುತವಾಗಿ ಇರ್ತಕ್ಕಂಥ ಹಣ್ಣು ತರಕಾರಿಗಳನ್ನ ಕರೆಕ್ಟಾಗಿ ತಿನ್ನೋದ್ರಿಂತ ನಮ್ಮಲ್ಲಿ ಯಾವುದೇ ಮೂಢನಂಬಿಕೆಗಳು ಬರೋದಿಲ್ಲ ಆರೋಗ್ಯಕರವಾಗಿರ್ತೇವೆ ಆರೋಗ್ಯವಾಗಿರ್ತೀವಿ ಈಗ ಕೆಲವೊಬ್ರು ಎಲ್ಲ ಒಂದೊಂದು ಊ ಇದನ್ನೇ ತಿನ್ನಲ್ಲ ಹಣ್ಗಳ್ನ ತಿನ್ನಂಗಿಲ್ಲ ಏ ಇಲ್ಲ ನಾ ಅದನ್ನು ತಿನ್ನಂಗಿಲ್ಲ ನನ್ಗೆ ಅದು ಆಗಿ ಬರಾಗಿಲ್ಲ ಹಂಗೆ ಹಿಂಗೆ ಅಂತಾರ್ ಅದ್ರ ಬಗ್ಗೆ ಅವ್ರು ಅರ್ಥ ಮಾಡ್ಕೊಬೇಕು ಯಾವ ಹಣ್ಣನ್ನು ಕಾಲ ಕಾಲಕ್ಕೆ ಕೂಡ ಆ ಹಣ್ಣುಗಳನ್ನ ಬಳಸೋದ್ರಿಂತ ಆರೋಗ್ಯವಾಗಿರ್ತಾನ್ ಮನುಷ್ಯ ಅದಕ್ಕೇ ಯಾವುದು ಕಾಲಕ್ಕೆ ಯಾವ ಹಣ್ಣುಗಳು ಬರ್ತವೋ ಆ ಹಣ್ಣುಗಳನ್ನ ತಿನ್ಕೊತ ಹೋಗಬೇಕು ಯಾವ ಹಬ್ಬಗಳಲ್ಲಿ ಯಾವ ಅಡಿಗೆಗಳನ್ನ ಮಾಡ್ತೀವಿ ಆ ಅಡಿಗೇನೂ ಕೂಡ ಕ್ರಮಬದ್ಧವಾಗಿ ಸೇವಿಸ್ತಾ ಇರಬೇಕು ಆದ್ರೆ ಯಾವುದೇ ರೀತಿಯಾಗಿ ಅತಿಯಾಗಿ ಯಾವುದೂ ಸೇವನೆ ಮಾಡಬಾರ್ದು ಈಗ ಉದಾಹರಣೆ ಕೆಲವೊಬ್ಬರೆಲ್ಲ ಅನ್ನಕ್ಕೆ ಬೆಲೆ ಕೊಡ್ಲಾರ್ದೇನೇ ತಟ್ಟೆ ತುಂಬ ಇಟ್ಟುಕೊಂಡು ಒಂದು ತುತ್ತು ಎರಡು ತುತ್ತು ತಿಂದು ಎಸ್ದ್ ಬಿಡ್ತಾರೆ ಅದರಿಂತ ಅವರಿಗೆ ಒಂದು ಅವರೂ ತಿನ್ನಂಗಿಲ್ಲ ಬೇರೆಯವ್ರಿಗೂ ಕೊಡಂಗಿಲ್ಲ ಜಾಸ್ತಿ ಹಾಳಾಗಿ ಬಿಡ್ತದೆ ಇದು ತಪ್ಪು ಅದಕ್ಕೆ ನಮಗೆ ಬೇಕಾಗಿರತಕ್ಕಂಥ ಆಹಾರನ್ನ ನಮಗೆ ಬೇಕಾಗಿರತಕ್ಕಂಥ ಹಣ್ಣು ಹಂಪಲಗಳನ್ನು ನಮಗೆ ಎಷ್ಟು ಬೇಕಾಗತ್ತೋ ಅಷ್ಟನ್ನೇ ತಿಂದರೆ ನಾವು ಆರೋಗ್ಯಕರವಾಗಿಯೂ ಕೂಡ ಇರ್ತೀವಿ ಅದಕ್ಕೆ ನಾವು ಮಾಡ್ತಕ್ಕಂಥ ಅಡುಗೆ ಮತ್ತು ಊಟದಲ್ಲಿ ನಾವು ಅನುಸರ್ಸ ಬೇಕಾಗಿರೋದು ಇಷ್ಟೇನೆ ನಾವು ಯಾವುದೇ ಕಾಲ ಕಾಲಕ್ಕೆ ಹಬ್ಬಗಳಿಗೆ ಸಂಬಂಧಪಟ್ಟಂಗೆ ಅಥ್ವಾ ಬೇರೆ ಬೇರೆ ಇದಕ್ಕೆ ಬೇರೆ ಬೇರೆ ಕಡೆ ಎಲ್ಲ ನಾವು ಹೋಗುವಂಥದ್ದಕ್ಕಾಗ್ಲಿ ಅಥವಾ ಬೇರೆ ಬೇರೆ ಕಡೆ ಎಲ್ಲರು ಊಟ ಮಾಡುವಂಥದ್ದಾಗಲಿ ನಾವು ನಮಗೆ ಸಂಬಂಧಪಟ್ಟಿರ್ತಕ್ಕಂಥ ಆಹಾರವನ್ನು ಸೇವಿಸೋದ್ರಿಂತ ಯಾವುದೂ ತಪ್ಪಿಲ್ಲ ಅದಕ್ಕೆ ನಾವು ಪ್ರತಿ ಒಂದನ್ನು ಪ್ರತಿ ಜಾಗದಲ್ಲಿಯೂ ಕೂಡ ನಾವು ಊಟ ಮಾಡಬೇಕು ಕಾಲ್ದು ಕಾಲು ಹತ್ರ ಕುತ್ಕೊಂಡು ಕಾಲು ಧೂಳಿಯಾಗಿ